ಹಲೋ ನಮಸ್ತೆ ಡಾಕ್ಟರ್ ಡಾಕ್ಟರ್ ನಾನು ಹೋದ ವೀಕ್ ಬಂದಿದ್ದೆ ನಿಮಗೆ ಅದು ಪಿಂಪಲ್ ರಿಲೇಟೆಡಾಗಿ ತೋರ್ಸೋಣ ಅಂತ ಬಂದಿದ್ದೆ ಹೋದ ವೀಕು ಹಾಂ ಹಾಂ ಹಾಂ ಹಾಂ ಹೌದು ಹೌದು ಮ್ಯಾಮ್ ಹೌದು ಹಾಂ ಮ್ಯಾಮ್ ಮ್ಯಾಮ್ ಅದು ನೀವು ಕೊಟ್ಟಿರೋ ಟ್ರೀಟ್ಮೆಂಟ್ ತೊಗೋತ ಇದ್ದೀನಿ ಮ್ಯಾಮ್ ಆದರೆ ಸ್ವಲ್ಪ ಅದು ಓ ಹಳೆಯದೆಲ್ಲ ಹೋಗ್ತಿದೆ ಮ್ಯಾಮ್ ಆದ್ರೆ ಹೊಸ್ದಾಗಿ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಆಗ್ತಿದೆ ಮ್ಯಾಮ್ ಅದಕ್ಕೆ ಕೇಳೋಣ ಅಂತ ಮ್ಯಾಮ್ ನೀವು ಹೇಳಿದ್ದೆಲ್ಲ ಮಾಡ್ತಾಯಿದೀನಿ ಮ್ಯಾಮ್ ಅಂದರೆ ಫುಡ್ಡೆಲ್ಲ ತಿನ್ನೋಕ್ಕೆ ಹೇಳಿದ್ದಿರಿ ಅದೆಲ್ಲ ತಿಂತಾಯಿದೀನಿ ಮ್ಯಾಮ್ ಅಂದ್ರೆ ಆಯ್ಲಿ ಅದೆಲ್ಲ ಅದನ್ನೆಲ್ಲ ತಿಂತಾಯಿಲ್ಲ ಮ್ಯಾಮ್ ಆದರೆ ಟ್ರೀಟ್ಮೆಂಟ್ ಕೂಡ ತೊಗೊತ ಇದ್ದೀನಿ ನೀವು ಕೊಟ್ಟಿದ್ದನ್ನೆ ಮೆಡಿಸಿನ್ ತೊಗೊಂಡೆ ಮ್ಯಾಮ್ ಹಾಗಾಗಿ ಮತ್ತು ಆಂ ಮ್ಯಾಮ್ ಮತ್ತು ಕಲೆಗಳು ಉಳಿಯುತ್ತಲ ಮ್ಯಾಮ್ ಅದಕ್ಕೆ ಮ್ಯಾಮ್ ಏನೂ ಇಲ್ಲ ಮ್ಯಾಮ್ ಅದಕ್ಕೆ ಮ್ಯಾಮ್ ಹಾಂ ಮ್ಯಾಮ್ ಹಾಂ

ಹಾಂ ಮ್ಯಾಮ್ ಇದೆ ಮ್ಯಾಮ್ ಇದೆ ಮ್ಯಾಮ್ ಹಾಂ

ಹಾಂ ಮ್ಯಾಮ್ ಹಾಂ ಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಮಾರ್ಕ್ಸ್ ಮಾರ್ಕ್ಸೆಲ್ಲ ಹೋಗುತ್ತಲ್ವ ಮ್ಯಾಮ್ ಓಲ್ಡ್ ಮಾರ್ಕ್ಸು

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಸರಿ ಮ್ಯಾಮ್ ಓಕೆ ಮ್ಯಾಮ್ ನೀವು ಹೇಳಿದ್ದೆಲ್ಲ ಬಿಟ್ಟಿದ್ದೀನಿ ಮ್ಯಾಮ್ ಆಂ ಮ್ಯಾಮ್ ಇದನ್ನು ಬಿಡ್ತೀನಿ ಮ್ಯಾಮ್ ಹಾಂ ಮ್ಯಾಮ್

ಹಾಂ ಮ್ಯಾಮ್ ಓಕೆ ಮ್ಯಾಮ್ ಮ್ಯಾಮ್ ಇಲ್ಲ ಮ್ಯಾಮ್ ನನಗೆ ಅದು ಓಲ್ಡ್ ಮಾರ್ಕ್ಸ್ ಉಳ್ದಿದ್ಯಲ್ಲ ಅದೇ ಜಾಸ್ತಿ ಟೆನ್ಶನ್ ಆಗ್ತಿರೋದು ಬೇರೇನಿಲ್ಲ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್

ಎಸ್ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಮ್ಯಾಮ್ ಅದು ಸೆಂಡ್ ಮಾಡಿ ಮ್ಯಾಮ್ ವಾಟ್ಸಪ್ ಮಾಡಿ ಮ್ಯಾಮ್ ನಾನು ಕಮ್ಮಿ ಆಗಲಿಲ್ಲಂದ್ರೆ ಬೇಕಾದರೆ ನೀವು ಫ್ರೀ ನೀವು ಯಾವಾಗ ಇರ್ತೀರ ಅಂತ ಹೇಳಿದರೆ ನಾನು ಕ್ಲಿನಿಕಿಗೆ ಬರ್ತೀನಿ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಓಕ್ ಎಸ್ ಮ್ಯಾಮ್ ಹಾಂ ಓಕೆ ಮ್ಯಾಮ್ ತ್ಯಾಂಕ್ಸ್ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಹಾಂ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್